ಸ್ವಸಹಾಯ ಗುಂಪಿನ ಬಗ್ಗೆ ನನ್ನ ಅಭಿಪ್ರಾಯ ಏನಂಥೇಳಿದ್ರೆ ಸ್ವಸಹಾಯ ಗುಂಪಿನಿಂದ ಮಹಿಳೆಯರಿಗೆ ಒಳ್ಳೆ ಉಳಿತಾಯ ಸ್ವಲ್ಪ ಅವರಲಿದ್ದ ದುಡ್ಡನ್ನು ಸ್ವಲ್ಪ ಸ್ವಲ್ಪನೇ ಸೆ ಇದು ಉಳಿತಾಯ ಮಾಡಿಕೊಂಡ್ಬಂದು ಉಳಿತಾಯ ಆಗ್ತದೆ ದುಡ್ಡು ಹಾಗೆ ಅದರಲ್ಲಿ ನಮಗೆ ಬೇಕಾದ ಸ್ವ ಉದ್ಯೋಗಕ್ಕೆ ಲೋನನ್ನು ಸಾರಿ ಸಾಲ ಸಾಲ ಕೊಡ್ತಾರೆ ಸಾಲದಿಂದ ಅದನ್ನು ಕಡಿಮೆ ಬಡ್ಡಿಯಲ್ಲಿ ಸಾಲ ನೀಡ್ತಾರೆ ಅದನ್ನು ಮರು ಪಾವತಿಗೆ ಸಹ ತುಂಬ ಅವಕಾಶವನ್ನು ಕೊಡ್ತಾರೆ ಅವರು ಮತ್ತು ಬೇರೆ ಮಹಿಳಾ ಸಬಲೀಕರಣಕ್ಕೆ ಅವಕಾಶ ಅಂತ ಹೇಳಿದರೆ ಮಹಿಳೆಯರಿಗೆ ಬೇಕಾದ ಸ್ವಉದ್ಯೋಗಕ್ಕೆ ತರಬೇತಿ ಹಾಗೆ ಸರಕಾರದಿಂದಲೇ ಕೆಲವು ತರಬೇತಿಗಳು ನಡೀತಾವೆ ಮೀನು ಕಟ್ ಮಾಡುವಂತಹ ಕೆಲವು ತರಬೇತಿ ಹಾಗೂ ಟೈಲರಿಂಗ್ ತರಬೇತಿ ಇವರೆಲ್ಲ ಗೌರ್ಮೆಂಟಿಂದ ಕೊಡ್ತಾಯಿದ್ದಾರೆ ಹಾಗೆ ಮಹಿಳೆಯರಿಗೆ ಹೊಲಿಗೆ ಮೆಷಿನನ್ನು ಸಹ ಬ್ಯಾಂಕಿಂದ ಸಾಲದ ರೂಪದಲ್ಲಿ ಕೊಟ್ಟು ಮೆಷಿನ್ ಖರೀದಿ ಮಾಡಲಿಕ್ಕೆ ಅವಕಾಶ ಇದೆ ಆ ಥರ ಮಹಿಳಾ ಸಬಲೀಕರಣಕ್ಕೆ ಒಳ್ಳೆ ಅವಕಾಶಗಳಿವೆ ಬೇರೆ ಮಹಿಳಾ ಸಬಲೀಕರಣಕ್ಕೆ ಅವರಿಗೆ ಬೇಕಾದ ಸ್ವಉದ್ಯೋಗಕ್ಕೆ ಬೇಕಾದ ಅನೇಕ ಅನೇಕ ರೀತಿಯ ಅವಕಾಶಗಳು ಸಹ ಇವೆ ಇಷ್ಟು